ನಾನು ಸಾಕಷ್ಟು ಹೊರ ರಾಜ್ಯಗಳ ಪ್ರವಾಸವನ್ನ ಮಾಡಿದೀನಿ ಸಾಕಷ್ಟು ಹೊರ ರಾಜ್ಯಗಳ ಪ್ರವಾಸವನ್ನು ಮಾಡಿದೀನಿ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ನಮ್ಮ ಉತ್ತರಾಖಂಡಿಗೆ ಹೋಗಿದಂಥದ್ದು ಕರೆಕ್ಟಾಗಿ ಶ್ರಾವಣ ಮಾಸದಲ್ಲಿ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಹರಿದ್ವಾರ ಉತ್ತರಾಖಂಡ ರಾಜ್ಯದ ಹರಿದ್ವಾರ್ಗೆ ಹೋದ್ವಿ ಹರಿದ್ವಾರದಲ್ಲಿ ನಮ್ಮ ಸ್ವಾಮೀಜಿ ಇವರ ಆಶ್ರಮದಲ್ಲಿ ಸುಮಾರು ಹತ್ತು ದಿನಗಳ ವಾಸ್ತವ್ಯವನ್ನು ಹೂಡಿದ್ವಿ ಆ ಹತ್ತು ದಿನಗಳ ವಾಸ್ತವ್ಯ ತುಂಬ ಚೆನ್ನಾಗಿತ್ತು ಜೊತೆಗೆ ನನ್ನ ಯೋಗ ಬಂಧುಗಳೆಲ್ರು ಇದ್ರು ಆ ಯೋಗ ಬಂಧುಗಳೊಂದಿಗೆ ನಾವು ಇದಿದ್ದು ತುಂಬ ಖುಷಿಯನ್ನ ಕೊಡ್ತು ಆಮೇಲೆ ಅದರ ನಂತರ ಅಲ್ಲಿನ ವಾಸ್ತವ್ಯವನ್ನು ಮುಗಿಸ್ಕೊಂಡು ಗುರುವಿನಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಋಷಿಕೇಶ ಡಾರ್ಜಲಿಂಗ್ ಮಸೂರಿ ಮುಂತಾದ ಕಡೆಗಳಿಗೆ ಹೋಗಿ ವಾಪಾಸ್ ದೆಹಲಿಗೆ ಬಂದು ಅಕ್ಷರಧಾಮವನ್ನ ನೋಡಿಕೊಂಡು ನಮ್ಮ ಇಂಡಿಯನ್ ಗೇಟ್ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಆ ಪ್ರಯಾಣ ನಮಗೆ ಅಂದರೆ ಎರಡುವರೆ ಸಾವಿರ ಕಿಲೋಮೀಟ್ರ್ಗಳ ಅಂತರ ಇದ್ದಿದ್ರಿಂದ ನಮ್ಮಲ್ಲಿ ಊಟ ತಿಂಡಿಯ ವ್ಯವಸ್ಥೆ ಆಮೇಲೆ ಭಾಷೆ ಹವಾಮಾನ ಪ್ರತಿಯೊಂದು ಬದಲಾಗಿತ್ತು ಅಲ್ಲಿನ ಬಾಸುಮತಿ ಅನ್ನ ಸ್ ದಾಲ್ ಸಬ್ಜಿ ರೋಟಿ ತುಂಬ ಸಪ್ಪೆಯ ಆಹಾರ ಅದೆಲ್ಲವು ಅನುಭವಕ್ಕೆ ಬಂತು ಖುಷಿ ಅನ್ನಿಸ್ತು ಒಂದು ನಮ್ಮದೇ ದೇಶದಲ್ಲಿ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಿಸ್ತ ಇರೋವಂಥ ದೇಶ ನಮ್ಮ ಭಾರತ ದೇಶ ಹಾಗಾಗಿ ತುಂಬ ಸಂತೋಷ ಅನ್ನಿಸ್ತು ಜೊತೆಗೆ ನಮಗನ್ಸಿದ್ದು ಈ ಪ್ರಯಾಣದ ಉದ್ದೇಶ ನಮ್ಮದು ಯೋಗ ತರಬೇತಿಯಾಗಿತ್ತು ಸ್ವಾಮೀಜಿಯವರ ಮಾರ್ಗದರ್ಶನ ಪಡ್ಕೊಳ್ಳೋದಾಗಿತ್ತು ಗುರುವಿನ ಜೊತೆ ಮೂರು ದಿವಸ ಇದ್ರೆ ಮೋಕ್ಷಕ್ಕೆ ಹೋಗು ಮೋಕ್ಷದ ಒಂದು ದಾರಿಯನ್ನು ಸೇರ್ತೀವಿ ಅನ್ನೋ ರೀತಿ ಅದಕ್ಕೆ ಗುರುವಿನ ಜೊತೆ ಮೂರು ದಿವಸ ಅಲ್ಲ ಹತ್ತು ದಿವಸಗಳ ಒಂದು ವಾಸ್ತವ್ಯವನ್ನು ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಮತ್ತು ನಮ್ಮಲ್ಲಿನ ಮಳೆಗು ಅಲ್ಲಿನ ಮಳೆಗು ವ್ಯತ್ಯಾಸವನ್ನು ನೋಡಿದ್ವಿ ಗಂಗೆಯನ್ನು ನೋಡಿ ಆ ಗಂಗಾರತಿಯನ್ನು ನೋಡಿ ಕಣ್ತುಂಬಿಸ್ಕೊಂಡಿದ್ದು ತುಂಬ ಧನ್ಯೋಸ್ಮಿ ಜೀವನದಲ್ಲಿ ಇದಕ್ಕಿಂತ ಪುಣ್ಯ ಬೇಕಾ ಆ ಗಂಗೆಯ ಒಂದು ಹರಿವು ಸೆಳೆವು ನೋಡ್ತಾ ಇದ್ರೆ ನಿಜಕ್ಕು ನಾವು ಭಾರತಿ ಪ್ರಿಯರು ಭಾರತದಲ್ಲಿ ನಮ್ಮ ಜನ್ಮ ನಿಜಕ್ಕು ಸಾರ್ಥಕ ಅನ್ನಿಸ್ತು ಯಾವ ಜನ್ಮದ ಪುಣ್ಯವೊ ನಮಗೆ ಇಲ್ಲಿ ಒಂದು ಜೀವನ ಸಿಕ್ಕಿದೆ ಈ ದೇಶದ ಮಣ್ಣಿನ ಋಣ ನಾವು ಈ ಯಾವ ರೀತಿ ತೀರಿಸ್ಬೇಕು ನಾವೆಷ್ಟು ಒಳ್ಳೆಯ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡಬೇಕು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ನಮ್ಮ ಸನಾತನ ಧರ್ಮದ ಒಂದು ಆಚಾರ ವಿಚಾರ ಪದ್ದತಿಗಳನ್ನು ಹೇಳಿ ಹೋಗಬೇಕು ಅನ್ನೋ ಅಂತ ಒಂದು ಭಾವ್ನೇ ಮನದಲ್ಲಿ ಮೂಡಿತು ಆ ಗಂಗೆ ಮುಸ್ಸಂಜೆಯ ಸೂರ್ಯ ಅಸ್ತದ ವೇಳೆಯಲ್ಲಿ ಆ ಗಂಗಾಆರ್ತಿಯನ್ನ ನೋಡೋದು ಅಂಥದ್ದು ಆ ಗಂಗೆಯ ಒಂದು ಸೆಳವು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇರೋಂಥದು ಗಂಗೆಯ ಸೆಳೆವನ್ನು ನೋಡುವಂಥದು ಆ ಗಂಗೆ ಜುಳು ಜುಳು ನಿನಾದವನ್ನು ಕೇಳಿಸ್ಕೊಳುವಂಥದು ಗಂಗಾ ಸ್ನಾನ ತುಂಗಾ ಪಾನ ಅಂತಯಿದೆ ಆ ಗಂಗೆಯ ಸ್ನಾನ ಪ್ರತಿಯೊಂದು ನಿಜಕ್ಕು ಮೈ ರೋಮಾಂಚನವಾಯಿತು ಧನ್ಯೋಸ್ಮಿ ಅನ್ನಿಸ್ತು ನನ್ನ ಉತ್ತರಖಂಡದ ಪ್ರಯಾಣ ತುಂಬ ಖುಷಿಯಾಗಿತ್ತು